ಹಲೋ ಸರ್ ನಮಸ್ಕಾರ ನಾನು ನಿಮ್ಮ ಆ್ಯಪ್ ಮುಖಾಂತರ ಫೀಝಾ ಆರ್ಡರ್ ಮಾಡಿದ್ದೆ ಆದರೆ ನಿಮ್ಮ ಸಂಸ್ಥೆ ವಿತರಣಕಾರರು ನನ್ನ ಆರ್ಡರನ್ನು ತಪ್ಪಾಗಿ ವಿತರಿಸಿದ್ದಾರೆ ಫೀಝಾ ಬದಲಿಗೆ ನನಗೆ ಬರ್ಗರ್ ಅನ್ನು ವಿತರಿಸಿದ್ದಾರೆ ನಾನು ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರ ಜೊತೆ ಫೀಝಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇನೆ ನಿಮ್ಮ ಸಂಸ್ಥೆಯಿಂದ ಆಗಿರುವ ತಪ್ಪನ್ನು ನೀವು ಸರಿ ಮಾಡಿ ಹಾಗೆ ನನಗೆ ನನ್ನ ಸರಿಯಾದ ಆರ್ಡರ್ ತಲುಪಿಸಲು ಸಹಾಯ ಮಾಡಿ ಹಾಗೆ ನಿಮ್ಮ ತಪ್ಪಾಗಿರುವ ಹಾರ್ಡರ್ ಅನ್ನು ಹಿಂಪಡೆಯಬೇಕೆಂದು ನಿಮ್ಮಲ್ಲಿ ಕೇಳುತ್ತೇನೆ ನೀವು ನನಗೆ ಸರಿಯಾದ ಆರ್ಡರ್ ಅನ್ನು ತಲುಪಿಸಲು ಆಗದಿದ್ದರೆ ನಿಮ್ಮ ನಾನು ನಿಮ್ಮ ಆ್ಯಪ್ ರೋಟಿ ರೇಟಿಗೆ ಕಮ್ಮಿ ಮಹತ್ವ ಕೊಡುತ್ತೇನೆ ಹಾಗೆ ನಿಮ್ಮ ಆ್ಯಪ್ ಬಗ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಹೇಳುತ್ತೇನೆ